ನಮ್ಮ ಪ್ರದೇಶದಲ್ಲಿ ಹಿಂದೂ ಮುಸ್ಲಿಮ್ ಕ್ರಿಶ್ಚಿಯನ್ ಬೌದ್ಧ ಜೈನ ಪಾರ್ಸಿ ಎಲ್ಲ ಧರ್ಮದವ್ರು ಇದ್ದಾರೆ ಈ ಹಿಂದೂಗಳು ಯುಗಾದಿ ದೀಪಾವಳಿ ದಸರಾ ಅಂತಹ ಹಬ್ಬಗಳನ್ನ ಆಚರಣೆ ಮಾಡೋವಂಥ ಮಾಡೋ ಮೂಲಕ ನಾವು ಆಚರಣೆಗಳನ್ನ ಮಾಡ್ತೀವಿ ಮುಸ್ಲಿಮ್ಸು ಈದ್ ಮಾಡ್ತಾರೆ ರಂಜಾನು ಈ ಥರ ಹಬ್ಬಗಳು ಮಾಡ್ತಾರೆ ಕ್ರಿಶ್ಚಿಯನ್ಸವರು ಕ್ರಿಸ್ಮಸ್ ಮತ್ತು ಬೌದ್ಧರು ಜೈನರು ಹೋಲಿ ಆಗ್ಬೋದು ಮತ್ತೆ ಕೆಲವೊಂದು ಹಬ್ಬಗಳನ್ನ ಆಚರಣೆ ಮಾಡ್ತಾರೆ